ಹಾಂ ಹೇಳಿ ಮೇಡಮ್ ಇದು ಟ್ರಾವೆಲ್ ಏಜನ್ಸಿಯಿಂದ ಮಾತಾಡ್ತಾ ಇರೋದ್ ಸರ್ ಹೌದು ಮ್ಯಾಮ್ ಹೇಳಿ ಏನಾಗ್ಬೇಕಿತ್ತು ಮೇಡಮ್ ಹೌದಾ ಯಾವಾಗ ಓಕೆ ಮ್ಯಾಮ್ ಎಷ್ಟು ಮೆಂಬರ್ಸ್ ಇದೀರ ನಮ್ಮಲ್ಲಿ ಟಿ ಟಿ ಇದೆ ವೆಹಿಕಲ್ಸ್ ಇದೆ ಆಮೇಲೆ ಟೆಂಪೋ ಇದೆ ಬಸ್ ಇದೆ ನೀವು ಯಾವ್ದು ರೀತಿ ಟ್ರಿಪ್ ಮಾಡ್ಬೇಕಂತ ಅನ್ಕೊಂಡಿದೀರ ಅಂತ ಹೇಳಿದ್ರೆ ನಾವೂ ಓಕ್ ಓಕೆ ಟಿ ಟಿ ಆಗ್ಬೋದ ಟಿ ಟಿ ಆಗ್ಬೋದ ಮ್ಯಾಮ್ ಅಂದರೆ ನೀವು ಆ ಮಹಾಬಲೇಶ್ವರ ಟೆಂಪಲ್ ಒಂದೇನ ಅಥ್ವ ಅದು ಇನ್ನು ಟೂರಿಸ್ಟ್ ಪ್ಲೇಸಸ್ ತುಂಬ ಇದೆ ಹೇಳ್ಳಾ ಮ್ಯಾಮ್ ಅದ್ರ ಬಗ್ಗೆ ಹಾಂ ನಿಯರ್ ಹಾಂ ಹೌದು ಮ್ಯಾಮ್ ನಿಯರಾಗತ್ತೆ ಅಲ್ಲೇ ನಿಯರ್ ಬಂದರೆ ಮುರುಡೇಶ್ವರದ್ದು ಬೀಚ್ ಇದೆ ಅಲ್ವ ನಿಮಗು ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಒನ್ ನಿಮಿಷ ಇನ್ಫಾರ್ಮೇಶನ್ ಹೇಳ್ತೀನಿ ಮುರ್ಡೇಶ್ವರದ್ದು ಹತ್ತಿರ ಬೀಚ್ ಇದೆ ನೆಕ್ಸ್ಟ್ ಬಂದರೆ ಇಡಗುಂಜಿ ಇದೆ ಇಡಗುಂಜಿ ಬಂದರೆ ಆಮೇಲೆ ನೆಕ್ಸ್ಟ್ ಇಕೋ ಬೀಚ್ ಅಂತ ಇದೆ ಕಾಂಡ್ಲಾ ಇದೆ ಇದೆಲ್ಲಾ ತುಂಬ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಇದೆ ಮ್ಯಾಮ್ ಇದ್ಕೆಲ್ಲ ಹೋಗ್ಬೋದು ಅಲ್ಲೇ ನಿಯರ್ ಬೈಯೆ ಆಗುತ್ತೆ ಅದಕೋಸ್ಕರ ಕೇಳ್ತಾ ಇದೀನಿ ಜಸ್ಟ್ ಮಹಾಬಲೇಶ್ವರ ಟೆಂಪಲ್ ಒಂದೇನಾ ಅಥ್ವ ಮುರುಡೇಶ್ವರ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೋದ ಅಂತ ಹಾಂ ಹೌದು ಹೌದ್ ಮ್ಯಾಮ್ ಕರ್ಕೊಂಡು ಹೋಗ್ತೇವೆ ಹಾಂ ಮ್ಯಾಮ್ ನಿಮಗೆ ಎಷ್ಟು ಗಂಟೆ ಎಷ್ಟು ಗಂಟೆಗೆ ಹೋಗಬೇಕಿತ್ತು ಬೆಳಗ್ಗೆ ಒನ್ ನಿಮಿಷ ಡೀಟೇಲ್ಸ್ ಕೇಳಿಬಿಟ್ಟು ಚಾರ್ಜ್ ತಿಳಿಸ್ತೀನಿ ಡೀಟೇಲ್ಸ್ನ ಕೇಳಿ ನಿಮ್ಮಹತ್ರ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಚಾರ್ಜಸ್ನ ಹೇಳ್ತೀನಿ ಡೀಟೇಲ್ಸ್ ಹೇಳಿ ಮ್ಯಾಮ್ ಹಾಂ ಮ್ಯಾಮ್ ನಿಮ್ದು ನಿಮ್ದು ಊರು ಯಾವುದು ಮ್ಯಾಮ್ ನಿಮ್ಮನ್ನ ಎಲ್ಲಿ ಎಲ್ಲಿ ಕಲೆ ಎಲ್ಲಿ ನಿಮ್ಮನ್ನ ಕರ್ಕೊಂಡು ಬರ್ಬೇಕು ಎಲ್ಲಿಗೆ ಬರ್ಬೇಕು ನಿಮ್ಮನ್ನು ಕರೀಲೀಕೆ

ಓಕೆ ಮ್ಯಾಮ್

ಇಲ್ಲಿನ ಇಲ್ಲಿಂದ ನಿಮ್ಮೂರಿಂದ ಮರುಡೇಶ್ವರಕ್ ಫೋರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಮ್ಯಾಮ್ ನೀವು ಮುರುಡೇಶ್ವರ ಹೋಗಿಬಿಟ್ಟು ನೆಕ್ಸ್ಟು ಅಲ್ಲೇ ನಿಮ್ದು ಪೂಜೆ ಅದನೆಲ್ಲ ಮುಗಿಸ್ಕೋ ಟೂರಿಸ್ಟ್ ಅಲ್ವ ನೀವು ಅಲ್ಲೆಲ್ಲ ಪ್ಲೇಸ್ ನೋಡಿಬಿಟ್ಟು ನೆಕ್ಸ್ಟ್ ಊಟ ಎಲ್ಲ ಮಾಡ್ಕೊಂಡು ಆಮೇಲೆ ಇಕೋ ಅಲ್ಲೆಲ್ಲ ಅಂತ ಹೇಳಿಬಿಟ್ರೆ ಟೆನ್ ತೌಸಂಡ್ ಆಗುತ್ತೆ ಹಾಂ ಹೌದು ಹಾಂ ಹೌ ಹೌದು ಮ್ಯಾಮ್ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಡಿಸ್ಕೌಂಟ್ ಮಾಡುವ ಮ್ಯಾಮ್ ಬನ್ನಿ ನೀವು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಂ ಹೌದು ಮ್ಯಾಮ್ ನಮ್ಗು ಅಂದರೆ ಪೆಟ್ರೋಲ್ ಜಾಸ್ತಿ ಎಲ್ಲ ಆಗತ್ತಲ ಅದಕ್ಕೆ ಹಾಂ ಹೌದು ಮ್ಯಾಮ್ ಹಾಂ ಎಲ್ಲ ಸೇರಿ ಹಾಂ ಹೌದು ಮ್ಯಾಮ್ ಎಂಟುವರೆ ಒಟ್ಟಿಗೆ ನಿಮ್ಮೂರಿಗೆ ವೆಯ್ಕ ಟಿ ಟಿ ಬರುತ್ತೆ ನೀವು ಬರ್ಬೌದು ಮ್ಯಾಮ್ ಕನ್ಫಮ್ ಅಲ್ವ ಮ್ಯಾಮ್ ನಿಮ್ದು ಕನ್ಫಮ್ ಅಲ್ವ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಹೌದ್ ಮ್ಯಾಮ್ ಆದರೆ ಫೈ ಹಂಡ್ರೆಡ್ನ ಇವಾಗ್ಲೆ ಪೇ ಮಾಡಿ ಅಂದರೆ ನಿಮಗೆ ಕನ್ಫಾರ್ಮೆಶನ್ಗೋಸ್ಕರ ಪೇ ಮಾಡ್ಬೇಕಾಗುತ್ತೆ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಕಾಲ್ ಮಾಡಿದ್ದಕ್ಕೆ